ನಮಸ್ತೆ ಸರ್ ಓಟೆಲ್ ಮ್ಯಾನೇಜರಾ ಮಾತಾಡ್ತಿರೋದು ಹಾಂ ಅದೇ ನಮಗೆ ಅದೇ ಸರ್ ನಿಮ್ಮ ಹೋಟೆಲಲ್ಲಿ ಯಾವಾಗ ಟೇಬಲ್ ಫ್ರೀಯಾಗುತ್ತೆ ಅಂತ ಹೇಳಿ ನಾವು ನಾವು ನಮ್ಮ ಫ್ರೆಂಡ್ಸು ಎಲ್ಲ ಡಿನ್ನರಿಗೆ ಬರ್ತಿದೀವಿ ಆದ್ರಿಂದ ನಾವೊಂದು ಸುಮಾರೊಂದು ಹತ್ತು ಹದಿನೈದ್ ಜನ ಬರ್ತಿದೀವಿ ಆದ್ರಿಂದ ನಿಮ್ಮ ಹೋಟ್ಲಲ್ಲಿ ಟೇಬಲಿಂದು ಟೈಮಿಂಗ್ಸು ಯಾವಾಗ ಫ್ರೀಯಾಗಿರುತ್ತೆ ಅಂತ ಹೇಳಿ ತಿಳಿಸಿ ಮತ್ತು ಪಾರ್ಕಿಂಗಿಗೆ ವ್ಯವಸ್ಥೆ ಇದೆಯಾ ಅಂತ ನನಗೆ ತಿಳಿಸಿ ಒಂದು ಫೋನ್ ಮಾಡಿ ಯಾವಾಗ ಫ್ರೀಯಾಗಿರುತ್ತೆ ಅಂತ ನಾವು ಡಿಸೈಡ್ ಮಾಡಿ ಬರ್ತೀವಿ